ಹಲೋ ಸರ್ ನಮಸ್ತೆ ನನ್ನ ಹೆಸ್ರು ಪ್ರಭಾ ಅಂತ ನಾನು ಈಗಾಗಲೇ ಬಿರ್ಯಾನಿ ಮತ್ತೆ ಕಬಾಬ್ನ ಆರ್ಡ್ರ್ ಮಾಡಿದ್ದೆ ಆದರೆ ಅದೆ ದಾಸರಳ್ಳಿಗೆ ಆರ್ಡ್ರ್ ಮಾಡಿದ್ದೆ ದಾಸರಳ್ಳಿ ಅಡ್ರಸ್ಗೆ ಹಾಂ ಆದರೆ ನನಗೆ ಈಗಾಗಲೇ ಇನ್ನೂ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ಸೊ ಅದ್ರ ಜೊತೆಗೆ ಕಬಾಬು ಕುಷ್ಕ ಬಿರ್ಯಾನಿ ಮತ್ತು ಇನ್ನೊಂದು ಎರ್ಡು ಐಟಮು ಆ್ಯಡ್ ಮಾಡಬೇಕಾಗಿತ್ತು ಯಾವ್ಯಾವ್ದಪ್ಪ ಅಂತಂದರೆ ಒಂದು ಕೊಕೊ ಕೋಲಾ ಒಂದು ಪೆಪ್ಸಿ ಇನ್ನೂ ಅದ್ರ ಜೊತೇಲಿ ಸ್ವಲ್ಪ ಮೊಸ್ರು ಬಜ್ಜಿ ಒಂದು ತಮ್ಸ್ ಅಪು ಪೆಪ್ಸಿ ಇದು ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತು ಅದೇ ದಾಸರಳ್ಳಿ ಅಡ್ರಸ್ಗೆ ನೀವು ಕಳ್ಸ್ಕೊಡ್ಬೇಕು ಕು